ನಿಮ್ಮ ಪ್ರದೇಶದಲ್ಲಿ ನಮ್ಮ ಪ್ರದೇಶದಲ್ಲಿ ಆಸ್ಪತ್ರೆ ಐತಲ್ಲಾ ಆ ಆಸ್ಪತ್ರೆಗೆ ಭಾಳ ಜನ ಬರ್ತಿರ್ತಾರೆ ಹೋಗ್ತಿರ್ತಾರ ಎಲ್ಲ ಮಾಡ್ತಿರ್ತರಾ ಅದಕ್ಕೇನು ಆಕ್ಯತಂದ್ರಾ ಈಗ ಅಲ್ಲಿ ನೋಡಿದ್ರ ಆಸ್ಪತ್ರ್ಯಾಗ ಆಸ್ಪತ್ರೆ ಸಿಬ್ಬಂದಿ ಕಡಿಮೆ ಅದರ ಹಾಗಾಗಿ ಭಾಳ ಏನು ನಡಿಯಲ್ಲ ಇನ್ನ ಯಾ ಇರೋದು ಒಂದು ಸಣ್ಣ ಆಸ್ಪತ್ರೆ ಅದ್ರಾಗ ನೋಡಿದ್ರ ಏನು ಸಿಬ್ಬಂದಿನ ಇರೋದಿಲ್ಲ ಡಾಕ್ರ್ ಬರ್ತರ ನರ್ಸ್ ಬರ್ತರಾ ಅದು ಸರಿಯಾಗಿ ಗುಳ್ಗಿ ಕೊಡಂಗಿಲ್ಲ ಹಂಗಾಗಿ ಏನಾಕತ್ತಿ ಇದಾಕತ್ತಿ ಆಮೇಕ್ರ ಹಳ್ಳಿ ಜನ ಪ್ರವೇಟ್ ಆಸ್ಪತ್ರಿಗೆ ಹೋಗ್ಬಕಪ್ಪ ಅಂದ್ರಾ ಕಾ ಅಲ್ಲಿ ನೋಡಿದ್ದರೆ ಭಾಳ ರೊಕ್ಕ ಇರ್ತೈತಿ ಹಂಗಾಗಿ ಕಡಿಮೆ ಕಡಿಮೆ ರೊಕ್ದಾಗ ಫ್ರೀಯಾಗಿ ಸಿಗೋದಂದ್ರ ಗೋರ್ಮೆಂಟ್ರಾಗ ಆ ಗೋರ್ಮೆಂಟ್ ಇದನ್ನೆ ಮಾಡ್ಬೇಕು ಅಂತ ಹೇಳಿ ಈಗೇನು ಮಾಡ್ತರಂದರೆ ಎಲ್ಲರೂ ಗೌರ್ಮೆಂಟ್ ಆಸ್ಪತ್ರಿಗೆ ಬರ್ತರ ಗೋರ್ಮೆಂಟ್ ಆಸ್ಪತ್ರೆಗೆ ಬಂದರೂ ಎಲ್ಲರನ್ನೂ ನೋಡಿದ್ರ ಅಂದ್ರ

ರೋಗಿಗಳು ದಿನವಿಡಿ ಕಾಯುವ ಪರಿಸ್ಥಿತಿ ಬರ್ತೈತಿ ಉದಾಹರಣೆಗೆ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಹೋದಾಗ ಕೆಲ್ವೊಂದ್ಸಲ ಕರೆಕ್ಟ್ ಆಗಿ ಟೈಮ್ ಟೈಮ್ ಜನಾ ಬಂದಿರ್ತರ ನೋಡಿದ್ರ ಡಾಕ್ರ್ ಇರಲ್ಲ ನರ್ಸ್ ಇರಲ್ಲ ಬಂದರೂನು ಅಲ್ಲಿ ಇದಾಕತ್ತಿ ಹಂಗಾಗಿ ಪ್ರಾಬ್ಲಮ್ ಆಗ್ತಿರ್ತತಿ ಇಲ್ಲಿ ನೋಡಿದ್ರಂದ್ರ ಅಲ್ಲಿ ಸರಿಯಾಗಿ ಗುಳಿಗೀ ಇದು ಮಾಡಿರಲ್ಲ ಆ ಪ್ರವೇಟ್ನ್ಯಾಗ್ ಹೋದ್ರು ಹಂಗಲ್ಲ ತಕ್ಷಣಕ್ಕ ಹಂಗೇ ಚಿಕಿತ್ಸೆ ಕೊಟ್ಟು ಬಿಡ್ತಾರೆ ಆ ಚಿಕಿತ್ಸೆ ತಗಂದು ಅರಾಮಾಗಿ ಅರಾಮಾಯ್ ಬಿಡ್ತರೆ ಜನಗಳ ಆದರೆ ಇಲ್ಲಿ ಹಂಗಲ್ಲ ಇಲ್ಲಿ ಭಾಳ ಲೇಟ್ ಆಯೆ ಬಿಡ್ತತ್ತಿ ಈ ಲೇಟ್ ಆಗದ್ದರಿಂದನೂ ಭಾಳ ಸಮಯ ತಗೋಳ್ತೆತ್ತಿ ಈ ಸಮಯ ತಗಂದ್ರದಿಂದ ಏನಾಗತ್ತೆ ಅಂದ್ರ ಸುಮಾರು ಒಂದು ಹತ್ತು ಹದಿನೈದು ತಾ ದಿ ಜನಗಳು ಬರ್ತರ ಅಲ್ಲಿ ತಾಸು ಗಟ್ಲೆ ಕಾಯ್ತರ ಗೋರ್ಮೆಂಟ್ ಆಸ್ಪತ್ರೆ ಮತ್ತು ಓಕೆ ಅವರು ಗೋರ್ಮೆಂಟ್ ಆಸ್ಪತ್ರೆಗೆ ಬರೋದ ಹತ್ತುವರೆ ಹನ್ನೊಂದು ಗಂಟೆ ಮ್ಯಾಲ ಬರ್ತರ ಬಂದು ರೋಗಿಗಳನ್ನ ಒಬ್ಬೊಬ್ರುನು ಒಬ್ಬೊಬ್ರುನು ಮದ್ಲೆ ಬಾಡಾಕತ್ತಿ ಕೆಲೊಬ್ರ ಅರ್ಜೆಂಟು ಎಮರ್ಜೆನ್ಸಿರ್ ಪೇಸೆಂಟ್ಗುಳ್ನು ಕರೆಕ್ಟಾಗಿ ಟ್ರೀಟ್ ಮಾಡಲ್ಲ ನೋಡಿದ್ರಂದ್ರ ಅಷ್ಟೊಂದು ಇದು ಇರಲ್ಲ ಅವನ್ನೆಲ್ಲ ಮೂಲ ಸೌಕರ್ಯಗಳು ಕೊರತೆನು ಇರುತತ್ತಿ ಕೆಲವೊಂದ್ಸಲ ನಾವು ಹಳ್ಳಿ ಇರ್ತೀವಿ ಹಳ್ಯಾಗಿಂದ ಆಸ್ಪತ್ರಿಗೆ ಹೋಗಕಂದ್ರ ಸರಿಯಾಗಿ ಬಸ್ ಇರಲ್ಲ ಬಸ್ಸಿಗೋಸ್ಕರನ ಕಾಯ್ಬೇಕಾಕತ್ತಿ ತಾಸು ಏಳು ತಾಸು ಕಾಯ್ಬೇಕಾಕತ್ತಿ ಹಳ್ಳಿಗುಳಿಗೆ ಬರದು ಒಂದು ಎರಡು ಬಸ್ ಇರ್ತವು ಮುಂಚೆಲ್ಲ ಎಂಟ್ ಒಂಬತ್ ಗಂಟಿಗ್ ಬರ್ತೈತಿ ಅವ ಎಂಟ್ ಒಂಬತ್ ಗಂಟಿಗ್ ಬಂದದ್ ಸೀದಾ ಮತ್ ರಾತ್ರಿ ಐದ್ ಆರ್ ಗಂಟಿಗ್ ಓಕತ್ತಿ ತಿರ್ಗ ವಾಪಸ್ಸು ಹಂಗಾಗಿ ಮತ್ತೆ ಗರ್ಭಿಣಿಯರು ಅವ್ರ ಏನಾರು ತೋರ್ಸ್ಕ್ಯಬೇಕು ಅಂದ್ರುನ ಮತ್ತೆ ಸಿಟಿಗೆ ಬರ್ಬಕು ಸಿಟಿಗೆ ಬರ್ತಾರಂದರೂನು ಒಂದು ಎರಡು ಮೂರು ತಾಸ್ ಕಾ ಕಾಯ್ಬೇಕಾಕತ್ತಿ ಇನ್ನು ಇಂತವೆಲ್ಲ ಪ್ರಾಬ್ಲಮ್ ಇರ್ತವ ಅದ್ರಸ್ ಅದ್ರ ಮದ್ ಅದ್ರ ಮಧ್ಯಾಹ್ನ ಈ ಥರಾ ಆಸ್ಪತ್ರೆದೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಇವನ್ನೆಲ್ಲ ಇದು ಮಾಡ್ಕಂಡು ಮುಗುಸ್ತಾರೆ ಮುಗುಸಿ ಈ ಮುಗ್ಸೋದ್ರಿಂದನೂ ಈ ಕೆಲ್ವೊಂದು ಸ್ಕ್ಯಾನಿಂಗು ಅದು ಇದು ಏನು ಇರೋದಿಲ್ಲ ಆದ್ರ ಪ್ರೈವೇಟ್ನ್ಯಾಗ ನೀನು ಹೊಯಿ ಬಿಡಪ್ಪ ಬೇಗ್ ಬೇಗ ಎಲ್ಲ ಕೆಲ್ಸನು ಮಾಡಿ ಬಿಡ್ತರ ಎಂತ ಕ್ಷುನ್ನಕ ಗುಳ್ಗಿ ಕೊಡ್ತರಾ ನಮ್ಮ ಕಡೆ ಇದನ್ನ ಕೊಡ್ತರಾ ಗುಳ್ಗಿ ಕೊಡ್ತರ ಸ್ಕ್ಯಾನ್ ಗೀನ್ ಎಲ್ಲ ಮಾಡ್ಕ್ಯಂಡೇ ಬರ್ಬೋದು ಅಲ್ಲಿ ಬಂದರ ಸೀದಾ ಅಲ್ಲಿಗೆ ಹೋಗಿ ಅರಾಮಾಗಿ ಬಿಡ್ಬೋದು ಏನು ಪ್ರಾಬ್ಲಮ್ ಇರಲ್ಲ ಆದರೆ ಇಲ್ಲೆ ನೋಡಿ ಈ ಹಳ್ಳಿ ಜನ್ಗುಳು ಅದ್ರ್ ಆದ್ಯತೆನ ಕೊಡಲ್ಲ ಆದ್ರ ಅದನ್ನೇ ನಾವ್ ಏನಾದ್ರು ಪ್ರವಟ್ ಆಸ್ಪತ್ರೆಗ್ ಓದ ಆನ್ ದ ಸ್ಪಾಟ್ ಇದ್ ಮಾಡ್ತರಾ ಆಸ್ಪತ್ರ್ಯಾಗ ಗುಳ್ಗಿ ಪಳ್ಗಿ ಎಲ್ಲ ಬೇಗ್ ಬೇಗ ಕೊಡ್ತರ ಬೇಗ್ ಬೇಗ ಅರಾಮಾಯ್ ಬಿಡ್ತಿವಿ ಆದ್ರೆ ಇಲ್ಲೆಲ ಅಂಗಲ್ಲ ಗೋರ್ಮೆಂಟ್ ಆಸ್ಪತ್ರಿಗೇನ್ರ ಹೋಗಿವಂದ್ರ ಭಾಳ ತಾಸು ತಾಸು ಗಟ್ಲಿ ಎಲ್ಲ ಸಮಯ ತಕಂತತ್ತಿ ತಗಂದೂ ಈಗ ನಾವು ಹಳ್ಳಿಯಿಂದ ಹೋಗಿರ್ತಿವ್ ಒನ್ನೊಂದ್ ಹಳ್ಳಿಯಿಂದ ಹೋಗಿರ್ತಿವ್ ಅದು ನೋಡ್ತಿವೆ ಮನ್ನೆ ನಮ್ಮ ದೋಸ್ತಗ ಅರಮಿದ್ದಿಲ್ಲ ಅಂತ ನಾ ಕರ್ಕೊಂಡು ಹೋಗಿದ್ದೆ ಯಾವ್ದೂ ಗೋರ್ಮೆಂಟ್ ಆಸ್ಪತ್ರೆ ಅವ್ರೂ ನೋಡಿದ್ರು ನಾವ್ ಎಂಟ್ ಎಂಟುವರೆಗ್ ಓಗಿದ್ವಿ ಅವ್ರ್ ಎಂಟುವರಿಗ್ ಓದಾರ ಅಲ್ಲೀ ನಿಂತಿದ್ವಿ ಇಲ್ಲಪ್ಪಾ ಅವ್ ಅತ್ತುವರೆಗೆ ಡಾಕ್ರ್ ಬರ್ತರ ಅಲ್ಲಿ ಮಟ ಕಾಯಿ ಅಂದ್ರ್ ಸರಿ ಬಿಡಪ್ಪ ಮತ್ತೇನ್ ಡಾಕ್ರ್ ಬರ್ತರಲ್ಲ ಅಲ್ಲಿ ಮಟ ಕಾಯನು ಅಂತೇಳಿ ಅಂದು ಕಾದ್ವಿ ಕಾದರ್ ಏನ್ ಮಾಡಿದ್ವ್ ಬಂದ್ರ್ ಹತ್ತುರೆ ಹನ್ನೊಂದ್ ಗಂಟಿಗ್ ಬಂದ್ರ್ ಅಷ್ಟೊತ್ಲೆ ಎಷ್ಟ್ ಜನ ಬಂದಿದ್ರು ಗೊತ್ತಾ ಒಂದ್ ಹದ್ನೈದ್ ಇಪ್ಪತ್ ಜನ ಬಂದಿದ್ರ್ ಅದ್ರಾಗ್ ವಯಸ್ಸಾದರ್ ಇದ್ರು ಭಾರ್ ಬ್ಯಾರೆ ಅಳ್ಳಿಂದ ಬಂದಿದ್ರ್ ಬಂದ್ ನಿಂತ್ಕಂದಿದ್ರ್ ನಿಂತ್ಕಂದ್ ಅವ್ರು ಅವ್ರ್ನ್ ತೋರ್ಸ್ಕ್ಯಂದು ಅವ್ರು ತೋರ್ಸಿ ಅಂದ್ರು ತೋರ್ಸ್ಕ್ಯಂದು ಓಗಿ ಮ್ಯಾಲೆ ಮತ್ ವಾಪಸ್ ಹೋದ್ರ್ ಓಗತ್ಲೆ ಐದುವರೆ ಆರ್ ಗಂಟೆ ಐತ್ ಲಾಷ್ಟ್ ಬಸ್ಸಿಗ್ ಓದ್ರು ಏನ್ ಮಾಡ್ತಿ ಹಿಂಗೆಲ್ಲಾ ಸಮಸ್ಯೆಗಳಿದವ್ ಅಂಗಾಗಿ ಸಿಬ್ಬಂದಿಗಳನ್ ಜಾಸ್ತಿ ಇದ್ ಮಾಡ್ಬಕು ನಮ್ಮ ಕಡೆ ಹಳ್ಳಿಗಳಗಾ ಒಂದೂ ಈ ಪ್ರಾರ್ತಮಿಕಾ ಆರೋಗ್ಯ ಕೇಂದ್ರ ಆ ತರ ಎಲ್ಲಾ ಸಣ್ ಸಣ್ಣದ್ ತೆಗಿಬೇಕು ಅಳ್ಳಿಗುಳಗ ಶಿಶುಪಾಲಕ್ರು ಅಂದ್ರಾ ನರ್ಸ್ಗುಳ್ಸ್ ಇರ್ತರಲ್ಲ ಅವ್ರ್ನು ಕೂಡ ಇದು ಮಾಡೋದ್ರಿಂದನ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರಂದ್ರಾ ಏನ ಏನ ಪ್ರಾಬ್ಲಮ್ ಆಗಲ್ಲ ನಮ್ಮ ಕಡೆ ಈ ಸಿಸ್ಟ್ರುಗುಳ್ ಇರ್ತ್ರಲ್ಲ ಅವ್ರ್ ಅತ್ರನ ಸೂಜಿ ಇಂಜೆಕ್ಷನ್ ಗುಳಿಗಿ ಅತ್ ಅತ್ರ ಏನಾರು ಬೇಕಾಗಿರೋದ್ ಇರ್ತವಲ್ಲ ಅವ್ನೆಲ್ಲ ಈಗ ರೆಡಿ ಮಾಡ್ಸ್ ಇಟ್ಬಿಟ್ರ್ ಅಂದ್ರಾ ಏನಾ ಈ ಹಳ್ಳಿ ಜನ್ಗುಳ್ ಎಲ್ಲಾ ಸಿಟಿಗ್ ಓಗ ಅವಶ್ಕತೆ ಇರಲ್ಲ ತಪ್ತತ್ತಿ ಈ ತರ ಎಲ್ಲಾ ಪ್ರಾಬ್ಲಮ್ ಎಲ್ಲ ಬಾಳ ತಪ್ ಬಿಡ್ತತ್ತಿ ಹೀಗೆಲ್ಲ ಮಾಡ್ಬಕ್ ಅವ್ರು ಇನ್ನೊಂದ್ ಅಂದ್ರಾ ಸಲ್ಪಾ ಜನ್ಗುಳಿಗೆ ಅದ್ರ್ ಬಗ್ಗೆ ಅವೆರ್ನೆಸ್ ಮೂಡ್ಸ್ಬಕ ಆಸ್ಪತ್ರಿ ಪ್ರವೇಟಿನವ್ ಭಾಳಾ ಕುಂತ್ಬಿಟವ್ ಈಗ ಈಗಾ ಅಂಗಾಗಿನಾ ಕೆಲೊಂದ್ಸ್ ಜನ ಈ ಕರ ಸಮಸ್ಯೆ ಇತ್ ಬಿಡಪ್ಪ ಸುಮ್ನ ನಾವು ಪ್ರವೇಟ್ ಇದಕ್ಕ ಓಗ್ಬಿಡನ ಅಲ್ಲೆ ಓಗಿ ಅರಾಮಾಗ್ ಮಾತಾಡನು ಅಂಗ್ ಇಂಗ ಅಂತೇಳಿ ಜನ ತಿಳ್ಕಣಕತ್ತರ್ ಈಗ ಅಂಗಾಗೀ ಇದುನು ಕೂಡ ಅನ್ಕೂಲ ಆಗತ್ತೆ ಏನ್ ಪರ್ವಾಗಿಲ್ಲ ಎ ಅಂತ ಏನು ಪ್ರಾಬ್ಲಮ್ ಇಲ್ಲ

ಒಟ್ಟಲ್ಲೀ ಗೋರ್ಮೆಂಟ್ ಕೂಡನೂ ಯೋಚ್ನೆ ಮಾಡ್ಬೇಕು ಈಗಾ ನಮಗೇ ಹಳ್ಳಿ ಜನಗುಳಿಗೆ ಎಲ್ಪ್ ಆಗ್ಬೇಕು ಆ ತರ ಮಾಡಿ ಹಳ್ಳಿ ಜಳಗಳಿಗಂತು ಏ ಈ ತರ ಇಲ್ಲಪ್ಪಾ ಅಳ್ಳಿ ಜನ್ಗುಳ್ ಆಸ್ಪತ್ರೆಗ್ ಓಗೀ ಕಷ್ಟ ಪಡದ್ ಬ್ಯಾಡಾ ಇಲ್ಲೇ ಇದ್ ಮಾಡನಾ ಏನಿಲ್ಲ ಎಲ್ಲ ಸ್ಪೆಷಲಿಟಿಸ್ ಕೊಡನಾ ಪರ್ವಾಗಿಲ್ಲ ನಮ್ ಅಳ್ಳಿ ಜನ್ಕಳಾ ಆರೋಗ್ಯಾದ್ ಬಗ್ಗೆ ಎಲ್ಲಾ ಕಾಳ್ಜಿ ಬರ್ಲಿ ಒಳ್ಳೊಳ್ಳೆ ಗುಳ್ಗಿ ಅದ್ನೆಲ್ಲ ಕೊಟ್ಟು ಬೇಗ್ ಬೇಗ ಟ್ರೀಟ್ಮೆಂಟ್ ಕೊಡ್ಸ ವ್ಯವಸ್ತೆ ಮಾಡ್ಸನು ಅಂತೇಳಿ ಯೋಚ್ನೆ ಮಾಡ್ತಿರ್ತರ ಜನ ಅವ್ರನ್ ಕೂಡ ಎಲ್ಪ್ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರಂದ್ರಾ ಪರ್ವಾಗಿಲ್ಲ ಏನು ಪ್ರಾಬ್ಲಮು ಈಗಾ ಸಾಲ್ ಸಾಲ್ ನಿಲ್ಲದು ಆಸ್ಪತ್ರೆ ನಿಲ್ಲದು ಮುಂದೆ ನಿಲ್ಲದೆಲ್ಲ ತಪ್ಪಿಸ್ಬೋದ್ ಒಸ್ ಒಸಾ ಏನಾದ್ರು ಸ್ಕೀಮ್ ತರ್ಬೇಕ್ ಇಲ್ ಹಳ್ಳಿಗುಳಗೆ ಅರುಗೆ ಸ್ಪೆಷಲಿಟೀಸ್ ಸಿಗಂಗ್ ಮಾಡಿದ್ರ್ ಅಂದ್ರ ಏನ್ ಪ್ರಾಬ್ಲಮ್ ಇರಲ್ಲ ಗುಳ್ಗಿ ಪೊಳ್ಗಿ ಎಲ್ಲ ಸೊಲ್ಪ್ ಜಾಸ್ತಿ ಕೊಡ್ಬಕ್ ಸಿಸ್ಟ್ರ್ ಅತ್ರನಾ ಇದನ್ ಮಾಡ್ಬಕ ಅಂಗಾಗಿ ಚನಾಗಿರುತ್ತೆ ಅಂತೇಳಿ ಅನ್ಸುತ್ತೆ ಇಷ್ಟ್ ಇದ್ ಇಂಪಾರ್ಟೆಂಟ್ ನಮ್ಮ ಸುತ್ ಮುತ್ಲುಗಳಲ್ಲಿ ಇದು ಆಸ್ಪತ್ರೆ ಮುಂದೆ ಸಾಲ್ ಸಾಲ್ ನಿಲ್ಲೋದಂತ್ರು ಕಾಮನ್ ಆಗಿದೆ ಅದನ್ ಬಗ್ಗೆ ಏನಾರು ತಿಳ್ಸಿ ಪರಿಹಾರಿಸಬೇಕು ಆಗ ಮಾತ್ರ ಒಳ್ಳೆಯ ಇದಾಗುತ್ತೆ